ತುಮಕೂರು ಜಿಲ್ಲೆಯಲ್ಲಿರುವ ಆಸ್ಪತ್ರೆಗಳು ತುಂಬ ಚೆನ್ನಾಗಿವೆ ಹಾಗೂ ಅಲ್ಲಿನ ಪರಿಸ್ಥಿತಿಯು ತುಂಬ ಚೆನ್ನಾಗಿದೆ ರೋಗಿಗಳನ್ನು ತುಂಬ ಚೆನ್ನಾಗಿ ಪರಿಶೀಲಿಸುತ್ತಾರೆ ಹಾಗೂ ಅಲ್ಲಿ ತುಮ ತುಮಕೂರು ಆಸ್ಪತ್ರೆಯಲ್ಲಿ ಹೋಗಿರುವ ರೋಗಿಗಳು ಹುಷಾರಾಗಿ ತುಂಬ ಚೆನ್ನಾಗಿ ಇರುತ್ತಾರೆ ಅವರಿಗೆ ಒಳ್ಳೆಯ ಆರೋಗ್ಯಕರ ವ್ಯವಸ್ಥೆ ಇರುತ್ತದೆ ಹಾಗೂ ತುಂಬ ಚೆನ್ನಾಗಿ ಸೌಲಭ್ಯ ಸಿಗುತ್ತದೆ ಹಾಗೂ ಹೋಮಿಯೋಪತಿ ಆಗಲಿ ಪ್ರೈವೇಟ್ ಲಿಮಿಟೆಡ್ ಆಗಲಿ ಯ ಖಾಸಗಿ ಆಸ್ಪತ್ರೆಯಲ್ಲೂ ಸಹ ತುಂಬ ಚೆನ್ನಾಗಿ ಆ ರೋಗಿಯ ಕಾರ್ಯಾಚರಣೆಯನ್ನು ಮಾಡುತ್ತಾರೆ ಹಾಗೂ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಅಲ್ಲಿ ಬಡವರು ಶ್ರೀಮಂತರು ಎಂದು ಭೇದ ಭಾವ ಮಾಡುವುದಿಲ್ಲ ಭೇದ ಭಾವ ಮಾಡುವುದಿಲ್ಲ ತುಂಬ ಚೆನ್ನಾಗಿ ರೋಗಿಯನ್ನು ಪರಿಶೀಲಿಸಿ ಹುಷಾರಾಗಲು ಇದು ಮಾಡುತ್ತಾರೆ ಅಲ್ಲಿ ಎಲ್ಲ ಥರದಂತಹ ವ್ಯವಸ್ಥೆಯೂ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಕರ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಚೆನ್ನಾಗಿ ಆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಕಟ್ಟಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡುತ್ತಾರೆ ಎಲ್ಲ ಕೆಲಸವಾಗಲಿ ಅಲ್ಲಿನ ನರ್ಸ್ಗಳಾಗಲಿ ಡಾಕ್ಟರ್ಗಳಾಗಲಿ ವೈದ್ಯರಾಗಲಿ ತುಂಬ ಚೆನ್ನಾಗಿ ಇರುತ್ತದೆ ಹಾಗೂ ಅಲ್ಲಿನ ಎಲ್ಲ ಥರಂತಹ ಅವರು ವ್ಯವಸ್ಥೆಗಳು ಇದೆ ವ್ಯವಸ್ಥೆ ಕೂಡ ಇದೆ ಇದು ತುಮಕೂರು ಜಿಲ್ಲೆಯಲ್ಲಿ ತುಂಬ ಸ್ಥಳೀಯರಾಗಲಿ ಹಳ್ಳಿಗಳಾಗಲಿ ಹಳ್ಳಿ ಹಳ್ಳಿಗರಾಗಲಿ ತುಂಬ ಒಂದು ಹತ್ತಿರದ ಊ ಜಿಲ್ಲೆಯಾಗಿರುತ್ತದೆ ಅಲ್ಲಿಯ ಸ್ಥಳೀಯ ಹಳ್ಳಿಗರೆಲ್ಲರೂ ಅಲ್ಲಿನ ತುಮಕೂರು ಜಿಲ್ಲೆಯಲ್ಲಿಗೆ ಬಂದು ತೋರಿಸಿಕೊಂಡು ಹೋಗುತ್ತಾರೆ ರೋಗಿಯು ತುಂಬ ಚೆನ್ನಾಗಿ ಆಗುತ್ತಾರೆ ತಮ್ಮ ಒಂದು ವ್ಯವಸ್ಥೆಯನ್ನು ಆ ಎಲ್ಲ ಜಿಲ್ಲೆಗಳಿಗೂ ಇದೆ ಥರ ಸಲ್ಲಲಿ ಅಂತ ಹಾಗೂ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಭೇದ ಭಾವವಿಲ್ಲದೇ ಕಾರ್ಯಾಚರಣೆಯನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ಇದು ನನಗೆ ಸೌಲಭ್ಯಗಳು ಫ್ರೀ ಮೆಡಿಕಲ್ ಆಗಲಿ ಉಚಿತ ಮಾತ್ರೆಗಳಾಗಲಿ ತುಂಬ ಚೆನ್ನಾಗಿ ಸಿಗುತ್ತವೆ ದಯವಿಟ್ಟು ನಿಮ್ಮ ಅಲ್ಲಿ ತುಮಕೂರು ಜಿಲ್ಲೆಯ ಸ್ಥಳೀಯರಾಗಲಿ ಯಾರೇ ಆಗಲಿ ಒಮ್ಮೆ ತುಮಕೂರು ಜಿಲ್ಲೆಯ ತುಮಕೂರು ಜಿಲ್ಲೆಯಲ್ಲಿನ ಆಸ್ಪತ್ರೆಗಳಿಗೆ ತೋರಿಸಿ ಹಾಗೂ ತುಂಬ ಉಪಯೋಗವಾಗುತ್ತದೆ ಪ್ರಾಥಮಿಕ ಆರೋಗ್ಯ ಅವು ತುಂಬ ಚೆನ್ನಾಗಿದೆ ಹೋಮಿಯೋಪತಿಯಾಗಲಿ ಎಲ್ಲ ಕೇ ತುಂಬ ಚೆನ್ನಾಗಿರುತ್ತದೆ